ಹಲೋ ಹೇಳಿ ಹಾಂ ಹೇಳಿ ಯಾರು ಹೌದು ನೀವು ಯಾರು ಮಾತಾಡೋದು ಓಕೆ ಹೇಳಿ ಹ್ಞೂ ಹ್ಞೂ ಅಂದರೆ ನೀವು ಹಾಸ್ಪಿಟಲ್ಲಿಗೆ ಹತ್ತಿರ ಇದ್ದರೆ ಹಾಸ್ಪಿಟಲ್ಗೆ ಬಂದರೆ ಒಳ್ಳೆಯದು ಅಂತ ಕಾಣ್ತದೆ ಆಯಿತು ಹಾಗಿದ್ದರೆ ಹಾಗಿದ್ದರೆ ನೀವು ಒಂದು ಮನೆಮದ್ದು ಅಂತ ಇದು ಕಷಾಯ ಅಂದರೆ ತುಳಸಿ ಅಥವಾ ಕರಿಮೆಣಸು ಈ ಥರ ಎಲ್ಲ ಹಾಕಿ ಕಷಾಯ ಮಾಡ್ತಾರಲ್ಲ ಆ ಥರ ಏನಾದ್ರೂ ಮಾಡಿ ಕುಡಿದ್ರೂ ಕಡಿಮೆ ಆಗ್ತದೆ ಆದರೆ ಈಗ ವೈರಲ್ ಫೀವರೆಲ್ಲ ಇರೋದರಿಂದ ಸ್ವಲ್ಪ ಏನಾದ್ರೂ ಸ್ವಲ್ಪ ಜಾಸ್ತಿ ದಿನ ಇದ್ದರೆ ನೀವು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಂಡರೆ ಒಳ್ಳೆದು ಅಂತ ಕಾಣ್ತದೆ ಈಗ ಹೌದು ಅಂದರೆ ಅದು ಜ್ವರದಿಂದಲೇ ಇದು ಬರ್ತದೆ ತಲೆನೋವು ಹಾಗಾಗಿ ನೀವು ಸ್ವಲ್ಪ ಇದು ತಂಪು ಪಾನೀಯ ಅದೆಲ್ಲ ಕುಡಿಯೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ಬಿಸಿ ವಸ್ತು ಬಿಸಿಯಾದ ಪದಾರ್ಥ ಎಲ್ಲ ಸೇವಿಸಬೇಕು ಬಿಸಿನೀರು ಮತ್ತು ಈ ಥರ ಎಲ್ಲ ಮತ್ತು ತುಂಬ ಜ್ವರ ಇದ್ದರೆ ಸ್ವಲ್ಪ ತಲೆಗೆ ಇದು ತಣ್ಣೀರು ಬಟ್ಟೆ ಎಲ್ಲ ಹಾಕಿ ಇದು ಮಾಡಿ ಆಯ್ತಲ್ಲ ಮತ್ತು ಅದೇ ನೋಡಿ ಅಂದರೆ ಎರಡು ದಿವಸಕ್ಕಿಂತ ಜಾಸ್ತಿ ಇದ್ದರೆ ಮತ್ತೆ ಡೈಲಿ ನಿಮ್ಮ ಹತ್ತಿರದ ಅದೇ ಹಾಸ್ಪಿಟಲ್ಲಿಗೆ ಬಂದು ಚೆಕ್ ಮಾಡಿ ಹೋಗಿ ಒಮ್ಮೆ ಇಲ್ಲ ಅಂದರೆ ನಾರ್ಮಲ್ಲಾಗಿ ಒಂದು ಎರಡು ದಿವ್ಸದ ಜ್ವರಕ್ಕೆ ಎಂತ ಪರ್ವಾಗಿಲ್ಲ ಮತ್ತೆ ಕಂಟಿನ್ಯುಅಸ್ ಏನಾದ್ರೂ ಪ್ರಾ ಇದು ಸಮಸ್ಯೆ ಇದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಬನ್ನಿ

ಹಾಂ ತಗೊಳ್ಳಿ ಅಂದರೆ ಅದೇ ಒಂದು ಸಲ ತಗೊಳ್ಳಿ ಬೇಕಾದರೆ ಈಗ ಕಡಿಮೆ ಆದರೆ ಪರ್ವಾಗಿಲ್ಲ ಇಲ್ಲದಿದ್ದರೆ ಒಮ್ಮೆ ಚೆಕ್ ಮಾಡಿ ಹೋಗಿ ಆಯ್ತು ಹಾಗಿದ್ದರೆ ಓಕ್ ಓಕೆ ಓಕೆ ಬೈ